ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಈ ಕಡೆ ನಮ್ಮ ಡಿಸ್ಟಿಕ್ದಾಗ್ನು ಮೂಢನಂಬಿಕೆ ಇರೋದು ಗೊತ್ತೋ ಗೊತ್ತಿಲ್ದೇ ನಂಬೀವಿ ಅವು ಯಾವ ಯಾವಂತ ಹೇಳ್ಬಕಂದ್ರೆ ಒಂದೊಂದಾಗಿ ಫಸ್ಟ ಅದು ಯಾವ ಯಾರೋ ನಿಂಬೆಕಾಯಿ ಅವೆಲ್ಲ ಇಟ್ಟರೆ ದಾಟ್ಬಾರ್ದ್ ಅಂತಾರೆ ಅದು ಏನಾರೂ ಮಾಟ ಮಂತ್ರ ದೆವ್ವ ಪಿವ್ವ ಇದ್ ಮಾಡಿಸಿ ಇಟ್ಟಿರ್ತಾರೆ ದಾಟ್ಬಾಡ್ದ್ ಅಂತಾರೆ ಅಂಜ್ಕೆ ಬರ್ತದೆ ದಾಟಿದರೆ ಮತ್ತು ಎಲ್ಲಾರೂ ಏನಾರೂ ಆದ್ದೇನಂತ ಮತ್ತು ನಾವು ಯಾವ ಕಡೆರ ಹೋಬೇಕಂದ್ರೆ ಬೆಕ್ಕು ಅಡ್ಡ ಬಂತಂದರೆ ಏನು ಅಪಶಕುನ ಅಂತೀವಿ ಅದು ಅದು ಒಂದು ಮತ್ತೆ ಹೇಳ್ಬಕಂದ್ರ ಗಂಡು ಮಕ್ಕಳಿಗೆ ಬಲಗಣ್ಣು ಹೊಡೆದರೆ ಮತ್ತು ಹೆಣ್ ಮಕ್ಕಳಿಗೆ ಎಡಗಣ್ಣು ಹೊಡೆದರೆ ಏನು ಶುಭಶಕುನ ಒಳ್ಳೇದಾಗ್ತದೆ ಅಂತ ನಮ್ಮ ಹಿರಿ ಹಿರಿಯರು ಹಾಗು ಪುರಾತನ ಕಾಲದಿಂದ ಬಂದಿದ್ ಅದು ಆ ಸೈಂಟಿಫಿಕ್ ರೀಸನ್ ಒಂದೊಂದು ಗೊತ್ತಿವೆ ಒಂದೊಂದು ಗೊತ್ತಿಲ್ಲ ಮತ್ತು ಕಪ್ಪೆ ನಮ್ಮ ಕಾಲಿನ ಮೇಲೆ ಹೋದರೆ ಕೆಟ್ದು ಆಗ್ತದ ಅಂತ ಅಂತಾರೆ ಅವ್ಕೆ ತಪ್ಪೋ ಸುಳ್ಳೋ ಗೊತ್ತಿಲ್ಲ ಅಂದ್ರೆ ಅವು ಈಗ್ಲೂ ನಾವು ಅದನ್ನು ಫೋಲೋ ಮಾಡ್ತೀವಿ ಮತ್ತು ಹೇಳ್ಬಕಂದ್ರ ಕೈ ಏನಾರೂ ತಿಂಡಿ ಕೊಡಕತಿತ್ತಂದ್ರೆ ಬಲಗೈ ಅಂಥವು ಎಲ್ಲ ಎಡಗೈ ಯಾವ್ದಾರೂ ತಿಂಡಿ ಕೊಡುತ್ತಂದ್ರೆ ರೊಕ್ಕ ಬರ್ತವೆ ನಮ್ಗೆ ಅಂತಂದ್ ಮತ್ತು ಅವು ಮೂಢನಂಬ್ಕೆಗಳು ಅವು ನಂಬಿದ್ದು ಮಾತ್ರ ಜಾ ಕರೆ ಇದಾವೆ ಇಷ್ಟು ಹೇಳೀನಿ ಮತ್ತು ಇನ್ನೂ ಹೇಳ್ಬಕಂದ್ರ ನಾವು ಯಾವ ಕಡೆರ ಹೋಬೇಕಂದ್ರೆ ಫಸ್ಟೂ ದೇವರಿಗೆ ಇಲ್ಲ ನಾವು ಹೋಗೋ ಕಾರಿಗೆ ಅಥವಾ ಬೈಕಿಗೆ ಕಾಯಿ ಕಾಯಿ ಒಡೆದು ಪ್ರಯಾಣ ಮಾಡಬೇಕು ಅಂತ ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ಹಾಗೆ ಮತ್ತು ಫ ಆ ಗುಡಿಗೆ ಹೋದರೆ ಎಕ್ಸ್ಪೆಷಲೀ ಸಾಟರ್ಡೆ ಹಣುಮನ ದೇವ್ರ ಗುಡಿಗೋದರೆ ಮಾತಾಡಲಾರ್ದೆ ಹೋಗಿ ಗುಡಿಗೆ ಎಲ್ಲ ನಮಸ್ಕಾರ ಮಾಡಿ ಮತ್ತು ಹಣುಮನ ದೇವರಿಗೆ ಬಗ್ಗಿ ನಮ್ಸ್ಕಾರ ಮಾಡಬಾರ್ದು ಶನಿ ಹತ್ತದ ಅಂತ ಇದೊಂದು ಮೂಢನಂಬಿಕೆ ಇದೆ ಮತ್ತು ಹೋಗಿ ಬರೋ ಟೈಮಿಗೆ ಐದು ಸುತ್ತು ರ ಹೊಡ್ದು ಬರೋ ಟೈಮಿಗೂ ಮತ್ತೆ ಹಿಂತಿರಿಗಿ ಗುಡಿಗೆ ನೋಡ್ಬಾರ್ದಂತೆ ಮತ್ತು ಯಾರಿಗೂ ಮಾತಾಡಲಾರ್ದೆ ಮನೆಗ್ ಬರ್ಬೇಕಂತೆ ಮತ್ತು ಸೀ ಗುಡಿಗೆ ಹೋಗೋಣ ಸೀದಾ ಯಾವುದೇ ಗುಡಿಗೆ ಹೋಗ್ಲಿ ನಾನು ಸೀದಾ ನಮ್ಮ ಮನೆಗೆ ಫಸ್ಟ್ ಕಾಲಿಡ್ಬೇಕಂತೆ ಯಾಕೆ ಬೇರೇವ್ರ್ ಮನೆಗ್ ಹೋದ್ರೆ ನಾವು ಗುಡಿಗೆ ಹೋಗ್ಬಂದಿದ್ದ ಲಕ್ಷ್ಮೀ ಅವ್ರ ಮನೆಗ್ ಹೋಗ್ಬಿಡ್ತಾಳಂತೆ ಅದಕ್ಕೆ ಫಸ್ಟ್ ನಮ್ಮ ಮನೆಗೆ ಹೋದ್ರೆ ಲಕ್ಷ್ಮೀ ನಮ್ಮ ಮನೆಗ್ ಬರ್ತಾಳೆ ಅಂತ ಅಂತಾರೆ ಇವೆಲ್ಲ ವಿಷಯ ಮಾತ್ರ ನಂಬಿದ್ದು ಮಾತ್ರ ಸತ್ಯ ಸೈಂಟಿಫಿಕ್ ರೀಸನ್ ಒಂದು ಗೊತ್ತು ಒಂದು ಗೊತ್ತಿಲ್ಲ ಆದ್ರೆ ನಂಬಿದ್ದು ಮಾತ್ರ ಸತ್ಯ